ಒಂದು ದೂರವಾಣಿ ಅಂತ ಬಂದರೆ ನಾವು ಹಲವಾರು ಈ ಮಾಧ್ಯಮಗಳ ಮೂಲಕ ನಾವು ತಿಳ್ಕೊಳ್ಳೋವಂಥದ್ದು ಇರ್ತದೆ ಉದಾಹರಣೆಗೆ ಈ ಪೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಟ್ವಿಟರ್ ಆಗಿರ್ಬೋದು ಪೇಸ್ಬುಕ್ನಿಂದ ಹಲವಾರು ಜನರ ಒಂದು ಈ ಸ್ನೇಹ ಸಂಬಂಧವನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಪೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಕೂಡ ಇನ್ಸ್ಟಾಗ್ರಾಮ್ ಏನಂದರೆ ಹಲವಾರು ಈ ಮಾಧ್ಯಮಗಳಲ್ಲಿ ಸುದ್ದಿ ಸಮಾಚಾರವನ್ನ ತಿಳಿಸ್ತದೆ ಇನ್ಸ್ಟಾಗ್ರಾಮ್ ಎಂಬುದು ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಪರಿಚಯವಾಗ್ತಕಂಥದ್ದು ಒಂದು ಇರ್ತದೆ ಇನ್ಸ್ಟಾಗ್ರಾಮ್ ಎಂಬುದು ಎಲ್ಲ ಈ ಈಗಿನ ಒಂದು ಪರಿಸ್ಥಿತಿಗೆ ಹೇಳ್ಬೇಕನ್ ಅನುಗುಣವಾಗಿ ಹೇಳಬೇಕಂತ ಅಂದರೆ ಇರ್ತಕಂಥ ಎಲ್ಲಾ ನಮ್ಮ ಹುಡುಗರಾಗಲಿ ಹುಡುಗಿಯರಾಗಲಿ ಹುಡುಗರಾಗಲಿ ಹುಡುಗಿಯರಾಗಲಿ ಮತ್ತು ಈ ಮಾಧ್ಯಮ ವಯಸ್ಸಿಗೆ ಬರ್ತಕ್ಕಂಥ ಎಲ್ಲಾ ರೀತಿಯ ಜನಗಳಲ್ಲೂ ನಾವು ಇಂತ ಒಂದು ಮಾಧ್ಯಮವನ್ನ ನೋಡ್ಬೋದು ಇನ್ಸ್ಟಾಗ್ರಾಮ್ ಎಂಬುದು ಜಾಮ್ ಸಾಮಾಜಿಕ ಜಾಲತಾಣದಲ್ಲಿ ಈಗ ಎದ್ದು ಕಾಣ್ತದೆ ಅವುಗಳಿಂದ ಈ ನಮ್ಮ ಸಂಬಂಧವನ್ನ ಹೆಚ್ಚಿಕೊಳ್ಳುವುದರಾಗಲಿ ಇನ್ನು ನಮ್ಮ ಕುಟುಂಬದ ಸದಸ್ಯರು ಯಾರಾದರೂ ಒಂದು ಸುದ್ದಿ ಸಮಾಚಾರವನ್ನು ಕೇಳಬೇಕು ಅಂತ ಅಂದರೆ ನಮ್ಮ ಈ ಮಾಧ್ಯಮವನ್ನು ನಾವು ಬಳಸ್ಬೋದು ಟ್ವಿಟರ್ಗಳ ಮೂಲಕ ನಾವು ಈ ನಮ್ಮ ರಾಜಕೀಯ ಸಂಬಂಧಪಟ್ಟಂತದ್ ಆಗಲಿ ನಮ್ಮ ವ್ಯಾಪಾರ ವಹಿವಾಟಿಗೆ ಸಂಬಂಧಪಟ್ಟಿದ್ ಆಗಲಿ ಏನಾದರು ವಿಚಾರ ನಮಗೆ ಕಂಡು ಬರ್ತಕ್ಕಂಥದ್ದು ಇರ್ತದೆ ಆ ವಿಚಾರವನ್ನ ನಾವು ತಿಳ್ಕೊಳ್ಬೋದು ಮನಸ್ಸಿಗೆ ಎ ಒಂದು ಹಿತಕರವಾಗಿರ್ತಕ್ಕಂಥದ್ದು ಇರ್ತದೆ ಈ ಮಾಧ್ಯಮವನ್ನು ಹೇಳುವಂಥದ್ದು ಏನಂದರೆ ಎಷ್ಟು ಒಳ್ಳೆಯದೋ ಅಷ್ಟೇ ಕೆಟ್ಟದ್ದು ಈ ಇನ್ಸ್ಟಾಗ್ರಾಮ್ ಒಂದು ಹೇಳುವಂಥದ್ದು ಏನು ಒಂದು ಆ್ಯಪ್ ಹೌದು ಆದರೆ ಅದರಿಂದ ಈ ಹಲವಾರು ರೀತಿಯ ಈ ವೀಡಿಯೋಗಳನ್ನಾಗಲಿ ಶೇರ್ ಮಾಡುವುದಾಗಲಿ ಅದನ್ನೆಲ್ಲ ಮಾಡಬಾರದು ಇನ್ಸ್ಟಾಗ್ರಾಮ್ ಎನ್ನುವುದು ಒಂದು ನಮ್ಮ ಈ ಮೊಬೈಲಿಗೆ ಅಳವಡಿಕೆ ಇರ್ತಕ್ಕಂಥದ್ದು ಮಾಧ್ಯಮ ಈ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಆಗಲಿ ಟ್ವಿಟರ್ ಆಗಲಿ ಅತೀ ಅತಿರೇಕವಾಗಿ ಬಳಸ್ತಕ್ಕಂಥದ್ದು ಬೇಡ ನಮ್ಮ ತಕ್ಕ ಮಟ್ಟಿಗೆ ನಮ್ಗ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಬಳಸಬೇಕು ಇದೇನು ಹೇಳ್ಬೇಕು ಅಂತ ಅಂದರೆ ಈ ಎಷ್ಟರ ಮಟ್ಟಿಗೆ ವಿಶ್ವಾಸ ಅರ್ಹ ಅಂತ ಕೇಳಿದ್ರೆ ಇದು ನಮ್ಮ ಇತಿಮಿತಿಗೆ ಸಂಬಂಧಪಟ್ಟಂಥ ವಿಚಾರ ಕೇಳದು ಈ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಎಂದು ಹೇಳುವಂಥದ್ದೆ ಆಗಲಿ ಟ್ವಿಟರ್ ಎಂದು ಹೇಳುವಂಥದ್ದೇ ಆಗಲಿ ಒಂದು ಸಂಬಂಧವನ್ನ ಹೆಚ್ಸ್ತಕಂಥದ್ದು ಇರ್ತದೆ ಕಡಿಮೆ ಮಾಡ್ತಕಂಥದ್ದು ಇರ್ತದೆ ಒಳ್ಳೆಯದು ಮಾಡ್ತಕ್ಕಂಥದ್ದು ಇರ್ತದೆ ಕೆಟ್ಟದು ಮಾಡ್ತಕ್ಕಂಥದ್ದು ಇರ್ತದೆ ಏನು ನಮ್ಮ ನಮ್ಮ ಸ್ ನಮ್ಮ ಒಂದು ಏನು ಅಂತ ಏಳದ್ರೆ ಈ ಬಯಕೆ ಏನು ಎಚ್ಚು ಬೇಕು ಅಂದ್ ಏಳುವಂತಾದ್ದು ಅಲವಾರು ರೀತಿಯ ತೊಂದ್ರೆಗಳನ್ನು ನೀಡ್ತಕಂತಾದು ಇರ್ತದೆ ಅವುಗಳಿಂದ ನಾವು ಸೊಲ್ಪ ದೂರ ಇರ್ಬೇಕು ಬಳಸಿ ಬಳಸಬೇಡಿ ಅಂತ ಹೇಳುವುದಿಲ್ಲ ಬಳಸಬೇಕು ಆದರೆ ಎಷ್ಟು ಇತಿಮಿತಿ ಇರ್ತದೆ ಎಷ್ಟು ಬೇಕೋ ಅಷ್ಟೇ ಬಳಸಿದರೆ ನಮಗೆ ಒಳ್ಳೆಯದು ನಮ್ಮ ಕುಟುಂಬಕ್ಕೆ ಒಳ್ಳೆಯದು ಅಂತ ಹೇಳ್ತಾ ನಾನು ಈ ವಿಷಯವನ್ನ ಇಲ್ಲಿಗೆ ನಿಲ್ಸ್ತಾಯಿದ್ದೇನೆ